ನಾ ಆನ್ಲೈನ್ದಾಗ ಸೀರಿ ಆರ್ಡ್ರು ಮಾಡೀನಿ ಅದು ಸೀರಿನೆ ಚಂದ ಬಂದಿಲ್ಲ ಮಮ್ಮಿಗೆ ನಮ್ಮ ಮಮ್ಮಿಂದ ಬರ್ಡೆ ಇತ್ತು ಅವತ್ತು ಮನ್ನಾ ಇನ್ನೋ ಒಂದು ಎರಡು ಮೂರು ದಿಸ್ನೇನೋ ಮಮ್ಮಿಂದ ಬರ್ಡೆ ಬರ್ತದ ನಾ ಇವತ್ತು ಮನ್ನೆ ಆರ್ಡ್ರು ಮಾಡಿದದು ಸೀರಿ ಚಂದ ಕಂಡತ್ ಅದ್ರಾಗ ಸೀರಿ ಕಲ್ಲರ್ ಗಿಲ್ಲರ್ ನಮ್ಮ ಮಮ್ಮಿಗೆ ಬರೀ ಹೇಳತ್ತಿನ ಬರಿ ಮಾರ್ಕೆಟ್ಗೆ ಓಗಡೆ ಮಮ್ಮಿನ ಇಸ್ಕೊಡ್ತೀನಿ ಇಸ್ಕೊಡ್ತೀನಿ ಅಂದು ಇಲ್ಲ ಆನ್ಲೈನ್ದಾಗ ಆರ್ಡ್ರ್ ಮಾಡಮ್ ಅಂತಂದ್ರೆ ಕೇಳಲೆ ಗೇಳ್ ಮಮ್ಮಿ ಅದಕ್ಕೆ ನಾ ಮಮ್ಮಿಗೆ ಹೇಳ್ಲಾರ್ದಂಗ ನಾನೇ ಆನ್ಲೈನ್ದಾಗ ಆರ್ಡ್ರು ಮಾಡಿದೆ ಅದು ಚಂದ ಬಂದಿತ್ತು ಸೀರಿ ನೋಳಕ್ ಬಿ ಚಂದ ಕಂಡಿತ್ತು ಅದಕ್ಕೆ ಅದು ತಗೊಂಡಿನಾ ನಮ್ಮ ಮಮ್ಮಿದ ನಾಳೆಗೆ ಬರ್ಡೆ ಅದನಕ್ಕೇ ಇವತ್ತು ಬಂದಿತ್ತು ಇವತ್ತು ಬರಣ ನಾಳೇನು ಅಮ್ಮನ ಬರ್ಡೆ ಅದ ನಡಿಯಪ್ಪ ಕೊಟ್ರೆ ಆಯ್ತು ಅಂತ್ಹೇಳಿ ನಾ ಸುಮ್ಮುನ ಬಿಟ್ಟಿದ ಅದನ್ನ ಓಪನೆ ಮಾಡಿದಿಲ್ಲ ನಾಳಿಗೆ ಬರ್ಡೆ ಅದನಕ್ ಇವತ್ತು ಸಯಂಕಾಲ ರಾತ್ರಿ ಓಪನ್ ಮಾಡಿವ್ನಿ ಹಂಗೆ ನೋಳತಿನ್ ಜರಾ ಬಿ ಚಂದೆ ಇಲ್ಲ ಸೀರೆ ಅದು ನೋಳಕ್ ಫೋಟೋದಾಗ ಚಂದ ಕಲ್ಲರ್ ಮಸ್ತು ಇತ್ತು ಆದ್ರೆ ಈಗ ನೋಡತ್ತೀನಿ ಪೂರ ಡಿಮ್ಮೆ ಆಗಗದ್ ಕಲರೂ ಅದು ಬಾರ್ಡರ್ ನೋಡಿದರೆ ಚಂದ ಸಣ್ದ ಇತ್ತು ಅದ್ರಾಗ ಇಲ್ಲಿ ನೋಡ್ದ್ರ ಪೂರ ದೊಡ್ದೆ ಬಂದದು ಈಗ ಏನು ಮಾಡ್ಬೇಕು ನಾ ಜರ ಬಿ ಚಂದೆ ಬಂದಿಲ್ಲ ಪೂರ ಡ್ಯಾಮೇಜ್ ಡ್ಯಾಮೇಜ್ ಬಂದದ್ದು ಸೀರೆ ಎಲ್ಲಾ ನಮ್ಮ ಮಮ್ಮಿ ಎದ್ರು ಬೈತಾಳೆ ಈಗ ಫುಲ್ ಅದಕ್ಕೆ ರೊಕ್ಕ ಕೊಟ್ಟೀನಿ ನಾ ಸುಮ್ನೆ ರೊಕ್ಕ ಕೊಟ್ಟರೂನು ದಂಡ ಐತಿ ತಿಕೋ ನಮ್ಮ ಮಮ್ಮಿ ಬೈತಾಳೆ ಈಗ ಏನು ಮಾಡ್ಬೇಕು ನಾ ಅಂತ ಯೋಚಿಸಿ ಯೋಚಿಸಿ ನೋಡ್ದೆ ಮತ್ತು ನಮ್ಮ ಮಮ್ಮಿ ಹೇಳಿದೆ ಕರೆಟ್ ಆಯಿತು ಮಾರ್ಕೆಟ್ನ್ಯಾಗ ಹೋಗಿ ನೋಡಿ ನೋಡಿ ಸೀರೆ ತಗೋದೆ ಬ್ಯಾರೆ ಇರ್ತದಾ ಇಲ್ಲಿ ಆನ್ಲೈನ್ ಶಾಪಿಂಗ್ ಮಾಡದೇ ಬೇರೆ ಇರ್ತದ ಅಂತ ಗೊತ್ತಾಯಿತು ನಮ್ಮ ಮಮ್ಮಿ ಮತ್ತು ನಮ್ಮ ಮಮ್ಮಿ ಬೈಯದೆ ಬೈದರು ನಮ್ಮ ಮಮ್ಮಿಕೆಲೆ ಮತ್ತೆ ಬೈಸ್ಕೊಂಡು ಅನ್ಸ್ಕೊಂಡು ಸಾಕಾಯಿತು ಮತ್ತು ಆಮ್ಯಾಗ ಸೀರೆನ ಇನ್ನೊಂದು ಸಲ ಆರ್ಡ್ರ್ ಮಾಡ್ಬೇಕಾದ್ರೆ ಈಗ ಹೆಂಗೆ ಮಾಡಬೇಕು ಅಂತ ಯೋಚಸ್ದೆ ನಾ ಈಗ ಸೀರೆ ಆರ್ಡ್ರ್ ಮಾಡ್ಬೇಕು ಅದನ್ನು ಹೆಂಗೆ ಸೀರೆ ಆರ್ಡ್ರ್ ಮಾಡಬೇಕು ನೋಳಕ್ ಹೆಂಗೆ ಬರ್ತದಾ ತರಸ್ಕೊಂದ್ರೆ ಹೆಂಗೆ ಕಾಣಸ್ತದೆ ಒಂದು ಗೊತ್ತಾಗಲ್ಲ ಎದಿ ತರಸ್ಕೊಬಾಡ್ದು ಇನ್ನೊಂದು ಸಲ ಆನ್ಲೈನ್ದಾಗ